ಹೇರ್ ಆಯಿಲು ಹೇರ್ ಆಯಿಲ್ಲಿಂದ ಏನಾಗುತ್ತೆ ಅಂತಂದರೆ ಕೆಲವೊಂದು ಹೇರ್ ಆಯಿಲ್ಸ್ ಯೂಸ್ ಮಾಡೋದ್ರಿಂದ ಕೂದಲು ಉದುರೋಗುತ್ತೆ ಮತ್ತೆ ಕೂದಲಲ್ಲಿರ್ತಕ್ಕಂಥ ಒಂದು ಸ್ಪ್ಲಿಟ್ ಆಗ್ತಕ್ಕಂಥದ್ದು ಕೂದಲು ಮತ್ತು ಯಾವ ಕ ಹೇರ್ ಆಯಿಲ್ಲು ನ್ಯಾಚುರಲ್ಲಾಗಿರತಕ್ಕಂಥ ಹೇರ್ ಆಯಿಲನ್ನು ಬಳಸೋದ್ರಿಂದ ಆ ಕೂದಲು ಹೆಲ್ದಿಯಾಗಿರತ್ತೆ ಬಟ್ ಕೆಲವೊಂದು ಹ ಕಾಸ್ಮೆ ಕೆಮಿಕಲ್ಸ್ ಯೂಸ್ ಮಾಡಿರತಕ್ಕಂಥ ಹೇರ್ ಆಯಿಲ್ಸನ್ನು ಯೂಸ್ ಮಾಡೋದ್ರಿಂದ ಕೂದ್ಲು ಏನಾಗುತ್ತೆ ಬೇಗ ಹೊರಟೋಗತ್ತೆ ಮತ್ತು ಇದು ತುಂಬ ಯ ಕಡಿಮೆ ಏಜಿಗೆ ಬಿಳಿ ಕೂದ್ಲು ಬರತಕ್ಕಂಥ ಸಾಧ್ಯತೆ ಇರತ್ತೆ ಉದ್ದವಾಗಿರತಕ್ಕಂಥ ಕೂದಲು ವಿತ್ತಿನ್ನು ಡೇಸಲ್ಲೇ ಏನಾಗುತ್ತೆ ಉದುರೋಗ್ಬಿಡತ್ತೆ ಕೂದಲೆಲ್ಲ ಉದುರೋಗ್ಬಿಡತ್ತೆ ಮತ್ತು ಕೂದಲು ಹೋಗೋದ್ರಿಂದ ಏನಾಗುತ್ತೆ ಅಂತಂದರೆ ಇತ್ತೀಚಿಗೆ ಕಲರ್ಸನ್ನು ಯೂಸ್ ಮಾಡ್ತಿದ್ದೀರ ಮತ್ತು ಏರ್ ಆಯಿಲ್ಸಲ್ಲೂ ಅಷ್ಟೇ ಕೆಲವೊಂದು ಈಗ ಏರ್ ಆಯಿಲ್ಸ್ ತುಂಬ ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ ಆ ಏರ್ ಆಯಿಲ್ಲಿಂದ ಕೂದ್ಲು ಅನ್ನೋದು ಉದುರ್ತಾಯಿದೆ